ಹಾಂ ಹಾಂ ಬಂತಾ ಬಂತೇನಪ್ಪಾ ಫೋನ್ ನಿಮಗೆ ಹಾಂ ಕೇಳಿಸುತ್ತಾ ನನ್ನದು ನನ್ನ ವಾಯ್ಸ್ ಕೇಳಿಸುತ್ತಾ ನಾವು ಅಮ್ರಾಪುರ್ದವರಪ್ಪ ರೈತ್ರು ಮಾತಾಡೋದು ಒಹ್ ಏನಿಲ್ಲ ನಮಗೆ ನಿಮ್ಮ ಅಂಗ್ಡ್ಯಾಗ ಯಾವ ಯಾವ ಜೋಳ ಅದಾವಪ್ಪ ಹಾಂ ಯಾವ್ಯಾವ ಹಾಂ ಹಾಂ ಹ್ಞೂ ಐಟೆಕ್ ಐತೇನಪ್ಪಾ ಐಟೆಕ ಹಾಂ ಹೆಂಗಪ್ಪಾ ಪ್ಯಾಕೆಟ್ ಅದು ಅದು ಒಂದು ನೋಡಿ ಒಂದು ಇಪ್ಪತ್ತು ಪ್ಯಾಕೆಟ್ ಕೊಡಪ್ಪ ಹಾಂ ಹಾಂ ಆಯಿತು ಏನಿಲ್ಲಪ್ಪ ಇವತ್ತು ಜೋಳ ಹಾಕಿದೀನಿ ನಾನು ಎಲ್ಲಾ ಜಿಗಿ ಬಂದು ಬಿಟ್ಟದೆ ಎಲೆ ಮುದ್ರಿ ಬಂದು ಬಿಟ್ಟತೆ ಏನೇನು ಹೊಡಿಬಕು ಏನೇನಿಲ್ಲ ಸ್ವಲ್ಪ್ ಹೇಳ್ ಕೊಟ್ಟರೆ ನಾವು ನಿಮ್ಮ ಹಂಗೆ ಮ ಗೊಬ್ಬರ ಮತ್ತು ಎಣ್ಣೆ ತಗಂಡು ಹೋಗ್ತೀವಿ ಹ್ಞೂ ಎಲೆ ಎಲ್ಲ ರೌದೆ ಎಲ್ಲ ಸುಟ್ಗೊಂತ ಬರಕ್ಕೆ ಹತ್ತೈತೆ ಹ್ಞೂ ಹಾಂ ಹ್ಞೂ ಹಾಂ ಹಾಂ ಹಾಂ ಹಾಂ

ಏ ಇಲ್ಲ ಇಲ್ಲ ಇಲ್ಲ ಎಲೆ ಸುಡ್ತತೆ ಎಲೆ

ಹಾಂ ಎಲ್ಲ ಹಾಕ್ ಬಿಡಪ್ಪ ಮತ್ತೆ ನಾನು ಜೋಳ ಬೆಳೆ ಚೆನ್ನಾಗಿ ಬಂದದೆ ಹಾಂ ಹಾಂ ಸರಿ ಸರಿ ನಾನು ಬರ್ತೀನಿ ನೋಡು ನಿಮ್ಮ ಅಂಗ್ಡಿಗೆ ಇವಾಗ ಹಾಂ ಬಂದು ತಗೊಂಡು ಹೋಗ್ತ್ನ ಹಾಂ ಸರಿ ಹಾಂ